ಅಲೋ ಸರ್ ನಮಸ್ತೆ ಸರ್ ನೀವು ಐ ಡಿ ಎಫ್ ಬ್ಯಾಂಕ್ನವರಾ ಸಾರ್ ನಾವು ಮಹಿಳಾ ಸಂಘದವ್ರು ನಾವು ಇಲ್ಲಿ ಎನ್ ಹೆಚ್ ಪಾಳ್ಯ ಸರ್ ನಾಂಚ್ನಳ್ಳಿಪಾಳ್ಯ ಯಾರೋ ಲೋನ್ ಕೊಡ್ತಾರೆ ಅಂತಂದರು ಅದಕ್ಕೆ ನಮಗೂ ಲೋನ್ ಕೊಡಿಸ್ತೀರಾ ಅಂತ ಕಾಲ್ ಮಾಡಿದ್ದೀನಿ ಸರ್ ನಮಗೂ ಸ್ವಲ್ಪ ದುಡ್ಡಿನ ಆವಶ್ಯಕತೆ ಇದೆ ನಮ್ಮ ಸಂಘದಲ್ಲಿ ಎಲ್ಲಾರೂನು ಏನೇನೋ ಒಬ್ಬರು ಮದುವೆ ಮಾಡಬೇಕು ಒಬ್ಬರು ಮನೆ ಕಟ್ಟಬೇಕು ಅವ್ರ ಇವ್ರ ಹತ್ರ ಸಾಲ ಮಾಡೋದು ಬೇಡ ಈ ಸಂಘ್ದಲ್ಲಿ ದುಡ್ಡು ಕೊಡ್ತಾರಂತೆ ಲೋನ್ ಕೊಡ್ತಾರಂತೆ ಬ್ಯಾಂಕಲ್ಲಿ ತೆಗ್ದ್ ಕೊಡಿ ಸಂಘಕ್ಕೆ ಅಂತ ಹೇಳ್ತಿದಾರೆ

ಹ್ಞೂ ಸಾರ್ ಸರ್ ನಮ್ಮದು ಸ್ತ್ರೀ ಶಕ್ತಿ ಸಂಘ ಚಾಮುಂಡೇಶ್ವರಿ ಸಂಘ ಅಂತ ಹ್ಞೂ ಹಾಂ ಸ್ವಸಹಾಯಕ ಸಾರ್ ನಾವೊಂದು ಐದು ವರ್ಷ ಆಗಿದೆ ಸಾರ್ ಸರ್ ಉಳಿತಾಯ ಒಂದು ಐದು ಚಿಲ್ಲರೆ ಐದು ಚಿಲ್ಲರೆ ಇದೆ ನಾವು ತಿಂಗಳಿಗೆ ಇನ್ನೂರು ಮುನ್ನೂರು ಎಷ್ಟು ಆಗುತ್ತೆ ಅಷ್ಟಷ್ಟು ಉಳಿತಾಯ ಮಾಡ್ಕೊಂ ಬರ್ತಾ ಇದ್ದೀವಿ ನಮಗೆ ಎಷ್ಟು ಲೋನು ಇದರಲ್ಲಿ ನಮಗೆ ಇದು ಅವಶ್ಯ ಅದು ಸಿಗ್ತಾ ಇಲ್ಲ ಅದಕ್ಕೆ ನೀ ಯಾರೋ ಹೇಳಿದ್ರು ಇಲ್ಲಿ ಸಿಗುತ್ತೆ ಈ ಸರ್ ಅನ್ನ ಭೇಟಿ ಮಾಡಿ ಅಂದರು ನಂಬರ್ ಕೊಟ್ಟರು ನಿಮ್ಮ ನಂಬರನ್ನ ಅದಕ್ಕೆ ನೋಡಿ ಒಂದು ಸಲ ಟ್ರೈ ಮಾಡೋಣ ಅನ್ಬಿಟ್ಟು ನಿಮ್ಗ್ ಫೋನ್ ಮಾಡಿದ್ವಿ ಹೌದಾ ಸರ್ ಅಯ್ಯೋ ತುಂಬ ಖುಷಿ ಆಯಿತು ಸರ್ ನೀವು ಎರಡು ಲಕ್ಷ ಎರಡೂವರೆ ಲಕ್ಷ ಕೊಡ್ತೀವಿ ಅಂದರೆ ಅದಕ್ಕಿಂತ ಬೇಕಾ ಸರ್ ಆದರೆ ಪ್ರೂಫ್ ಏನು ಕೇಳ್ತೀರಾ ಸರ್ ನೀವು

ನಡವಳಿಕೆ ಪುಸ್ತಕ ಹ್ಞೂ

ಆಧಾರ್ ಕಾರ್ಡು ಜರಾಕ್ಸು ಏನೇನು ಇಸ್ಕೊಳ್ಬೇಕು ಸರ್ ಒಬ್ಬೊಬ್ರು ಮೆಂಬರ್ ಹತ್ರ ಏನೇನು ಇಸ್ಕೋಬೇಕು ಸರ್ ಹೌದಾ ಸರ್

ಹೌದಾ ಸರ್ ಹಾಂ ಆಯಿತು ಸರ್ ಹಾಂ ಪಾನ್ ಕಾರ್ಡ್ ಜರಾಕ್ಸು ಹಾಂ ಸರ್ ಹೌದಾ ಸಾ ಹೌದಾ ಸರ್ ನಾಳೆ ನಿಮ್ಮನ್ನ ಭೇಟಿ ಮಾಡ್ಬೋದಾ ಬಂದು ಸರ್ ನಿಮ್ಮ ಬ್ಯಾಂಕ್ ಹತ್ತಿರ ಎಲ್ಲರ್ನೂ ಕರ್ಕೊಂ ಬರ್ತೀನಿ ಸರ್ ಮೆಂಬರ್ ಅವ್ರನ್ನ ಎಲ್ಲಾರ್ನೂ ಒಂದು ಹತ್ತು ಜನ ಮೆಂಬರ್ ಇದ್ದಾರೆ ಎಲ್ಲರ್ನೂ ನಿಮ್ಮ ಬ್ಯಾಂಕ್ ಹತ್ತಿರ ಕರ್ಕೊಂ ಬಂದು ನಾಳೆ ಭೇಟಿ ಮಾಡ್ತೀನಿ ಸರ್ ನಿಮ್ಮ ಬ್ಯಾಂಕ್ ಹತ್ರ ಬಂದು ಹಾಂ ಹೌದಾ ಹ್ಞೂ

ಓಕೆ ಸರ್ ಓಕೆ ಸರ್ ಆಯಿತು ಸರ್ ನಾಳೆ ಬರ್ತೀನಿ ಸರ್ ಓಕೆ ಸರ್ ನಾಳೆ ಬರ್ತೀನಿ ಸರ್ ತ್ಯಾಂಕ್ ಯು ಸರ್ ಹಾಂ ತ್ಯಾಂಕ್ ಯು